ನಾವು ನಮ್ಮ ಬೆಳೆಗಳನ್ನು ಗುಣಮಟ್ಟ ಬೆಳೆಸೋದಕ್ಕಾಗಿ ಒಂದು ನ್ಯಾಚುರಲ್ ಗೊಬ್ಬರ ಬಳಸ್ತೀವಿ ಪ್ಲಸ್ ನೀರು ಬಿಸ್ಲಿನ ಜೊತೆ ಚೆನ್ನಾಗಿರುವಂತ್ ಮಾಡ್ತೀವಿ ಒಂದು ಸಲ ನಾವು ಒಂದು ಬೆಳೆ ಬೆಳಿಬೇಕು ಅಂತಂದರೆ ಫಸ್ಟು ಹೊಲನೆಲ್ಲ ಉಳ್ಬೇಕು ಹೊಲನ್ನೆಲ್ಲ ಉಳಿ ಅದೊಂದು ಎರಡು ಮೂರು ತಿಂಗಳು ಚೆನ್ನಾಗ್ ಬಿಸಿಲಿಗಾದ್ರೆ ಬಿಸ್ಲಿಗೆ ಒಣಗಿದ ಮೇಲೆ ನಾವು ಮಳೆ ಬಂದಮೇಲೆ ಬೀಜಗಳನ್ನು ಬಿತ್ತಿ ನೀರನ್ನು ಬಿಟ್ಟು ಅದು ಮೊಳಕೆ ಹೊಂಟ್ಮೇಲೆ ಅಲ್ಲಿ ಏನಾದರು ಹುಲ್ಲು ಕೆಟ್ಟ ಗಿಡ ಗಿಡಗಳೆಲ್ಲ ಬೆಳೀತಾ ಇರ್ತವೆ ಅದನ್ನೆಲ್ಲ ನಾವು ತೆಗ್ದು ಹಾಕಿ ನಾವು ಅದಕ್ಕೆ ಒಳ್ಳೇ ಗೊಬ್ಬರ ಹಾಕಿ ಅದು ಚೆನ್ನಾಗಿ ದಟ್ಟ ದಿಟ್ಟವಾಗಿ ಬೆಳಿಯಂಗೆ ನಾವು ನೊಡ್ಕೊತೀವಿ ಅದು ಬೆ ಹಕ್ಕಾಯಿ ಹೂವು ಹಣ್ಣುಗಳೆಲ್ಲ ಚೆನ್ನಾಗ್ ಬರಬೇಕಂತೇಳಿ ನಾವು ಒಂದು ರಾಸಾಯನಿಕ ರಸಗೊಬ್ಬರಗಳನ್ನು ಕೂಡ ಹಾಕ್ತಾ ಇರ್ತಿವಿ ಮತ್ತು ಹುಳು ಗಿಳು ಏನಾದರು ಬಿದ್ದಾಗ ಕೂಡ ಅದಕ್ಕೆಲ್ಲ ಮಣ್ಣು ಮಂದು ಗಿಂದು ಎಲ್ಲ ಹೊಡಿತಾ ಇರ್ತಿವಿ ಸಿಂಪ ಮದ್ದಿನ ಸಿಂಪಡ್ನೆ ಮಾಡಿದರೆ ಅದೆಲ್ಲ ಕಡಿಮೆ ಆಗುತ್ತೆ ಕಡಿಮೆ ಆದಮೇಲೆ ಒಳ್ಳೆಯದು ಬೆಳೆ ಅಂತು ಬರುತ್ತೆ ಅದರಿಂದ ಎಲ್ಲರಿಗು ಯೂಸ್ ಆಗುತ್ತೆ ಒಳ್ಳೇ ಬೆಳೆ ಬರಬೇಕು ಅಂತಂದ್ರೆ ನಾವೆಲ್ಲ ಮೊದಲೆಲ್ಲ ನ್ಯಾಚುರಲ್ ಗೊಬ್ಬರನ್ನೇ ಬಳಸ್ತಾ ಇದ್ವಿಈಗೆಲ್ಲ ಇಂಗ್ಲಿಷ್ ಮೆಡಿಸನ್ಸ್ ಅದರಿಂದೆಲ್ಲ ನಾವು ಯೂಸ್ ಮಾಡಿ ಅದರಿಂದ ಜಾಸ್ತಿ ಜಾಸ್ತಿ ಹಣ್ಣು ಬಿಡೋದು ತರಕಾರಿ ಬಿಡೋ ಟೈಪು ಬೆಳೆ ಏನಿದೆಯಲ್ಲ ಒಂದು ಜೋಳ ಆಗಿರಲಿ ಅಕ್ಕಿ ಆಗಿರಲಿ ರಾಗಿ ಗೋಧಿ ಎಲ್ಲ ಇಳುವರಿ ಜಾಸ್ತಿ ಬರಬೇಕು ಅಂತಂದೇಳಿ ನಾವೆಲ್ಲ ಜಾಸ್ತಿ ರಸಗೊಬ್ಬರಗಳ್ನು ಕೂಡ ಈ ಥರ ರಾಸಾಯನಿಕ ಗೊಬ್ಬರಗಳನ್ನು ಕೂಡ ನಾವು ಬಳಸ್ತಾ ಇರ್ತಿವಿ ಇದರಿಂದ ಬೆಳೆ ಚೆನ್ನಾಗ್ ಬರುತ್ತೆ ಕ್ವಾಂಟಿಟಿ ಕೂಡ ಜಾಸ್ತಿ ಬರುತ್ತೆ ಇದರಿಂದ ನಮಗೆಲ್ಲಾರ್ಗು ಖುಷಿ ಆಗುತ್ತೆ ಆ್ಯಕ್ಚುವಲಿ ನಾವು ಇದನ್ನು ಒಂದು ಒಂದು ಬೆಳೆನ ಬೆಳೀಬೇಕು ಅಂದ್ರಗಿನ ಒಂದು ಕಡಲೆ ಬೆಳೀಬೇಕು ಅಂದರೆ ಒಂದು ಮೂರು ತಿಂಗಳು ಸಾಕು ಅದೇ ಅಕ್ಕಿ ಬೆಳಿಬೇಕು ಅಂದ್ರಗಿನ ನೆಲ್ಲು ಆ ಥರ ಎಲ್ಲ ಬೆಳೆಸ್ಬೇಕಂದ್ರೆ ಆರು ತಿಂಗಳು ಸಾಕು ಅದೇ ಮೆಕ್ಕೆ ಜೋಳ ಆದರೆ ಫೋರ್ ಮಂತ್ಸ್ ಈ ಥರ ನಮ್ಮ ತರಕಾರಿಗಳು ಬೆಳೆಸ್ಬೇಕು ಅಂದ್ರೆ ಕೂಡ ನಾವು ಒಂದು ಮೂರು ತಿಂಗಳು ವರೆಗು ನಾವು ಆರೈಕೆ ಮಾಡಬೇಕು ಆ್ಯಕ್ಚುವಲ್ ಪಲ್ಯ ಬೆಳೆಸ್ಬೇಕು ಅಂದರು ಕೂಡ ನಾವೆಲ್ಲ ಒಂದು ಮಡಿ ಈ ಥರ ಮಾಡಿ ಅದರಲ್ಲೆಲ್ಲ ಬೀಜಗಳ್ ಹಾಕಿ ನೀರು ಬಿಟ್ಟರೆ ಒಂದು ಫಿಫ್ಟೀನ್ ಡೇಸ್ಕಲ್ಲ ಬಂದು ಬಿಡುತ್ತೆ ಫಿಫ್ಟೀನ್ ಟ್ವೆಂಟಿ ಡೇಸ್ಗೆಲ್ಲ ನಮಗೆಲ್ಲ ಪಲ್ಯ ಬಂದುಬಿಡುತ್ತೆ ಕಾಯಿ ಪಲ್ಯ ಅಂತು ಒಂದು ತ್ರೀ ಮಂತ್ಸ್ ಫೋರ್ ಮಂತ್ಸ್ವರೆಗು ಬರುತ್ತೆ ಇಳುವರಿ ಬಂದಾಗ ಅದನ್ನೆಲ್ಲ ಕಟಾವು ಮಾಡಿ ಎಲ್ಲ ಮಾರ್ಕೆಟ್ಗೆಲ್ಲ ಕಳಿಸೋದು ಆ ಥರ ಎಲ್ಲ ಮಾಡ್ತಾಯಿರ್ತಿವಿ ಇದೆಲ್ಲ ಜಾಸ್ತಿ ಬರ್ಬೆಕು ಅಂದ್ರಗಿನ ಗೊಬ್ಬರ ಅಂತು ಬಳಸಲೇಬೇಕು ಮನುಷ್ಯರ್ ಕೂಡ ಅಲ್ಲಿ ಹೋಗಿ ಕಾಯಕವಾದ ಕೆಲಸಗಳನ್ ಮಾಡ್ತಾಯಿರ್ತಿವಿ ಇದರಿಂದ ಎಲ್ಲರಿಗು ಯೂಸ್ ಆಗುತ್ತೆ